ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ ಬರೀ ಮೊಬೈಲಲ್ಲಿರೋಂಥ ಆಟವನ್ನೇ ಆಟಾಡಲು ಇಷ್ಟಪಡ್ತಾ ಇದ್ದಾರೆ ಇದಕ್ಕೆ ಕಾರಣೀಕರ್ತರು ಯಾರು ಅಂತ ಹೇಳಿದ್ರೆ ಆ ಮಗುವಿನ ಪೋಷಕರೇ ಆಗಿದ್ದಾರೆ ಅನ್ನೋದು ನನ್ನ ಭಾವನೆ ಯಾಕೆ ಅಂತ ಹೇಳಿದ್ರೆ ಮೊಬೈಲನ್ನು ಯಾವಾಗಲೂ ಪೋಷಕರು ಜಾಸ್ತಿ ಮಕ್ಕಳ ಮುಂದೆ ಉಪಯೋಗ್ಸಿದಾಗ ಆ ಮಗುವೂ ಕೂಡ ಅದರ ಉಪಯೋಗವನ್ನ ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಮಕ್ಕಳ ಮನೋವಿಜ್ಞಾನದ ಪ್ರಕಾರ ಹೇಳುವುದಾದರೆ ಮಗು ಪೋಷಕರು ಹೇಳಿದ್ದನ್ನು ಹೆಚ್ಚಾಗಿ ಮಾಡುವುದಿಲ್ಲ ಬದಲಾಗಿ ಅವರು ಏನು ಮಾಡುತ್ತಾರೆ ಎಂಬುದನ್ನು ನೋಡಿ ಕಲಿತ್ಕೊಳ್ತದೆ ಹಾಗಾಗಿ ಪೋಷಕರು ಮಾಡಿದ್ದನ್ನು ಮಗು ಮಾಡೇ ಮಾಡುತ್ತದೆ ಇತ್ತೀಚೆಗೆ ಕೆಲವೊಂದು ಪೋಷಕರು ಚಿಕ್ಕ ಮಗು ಊಟ ಮಾಡುತ್ತಿಲ್ಲ ಎಂದೋ ಅಥವಾ ಹಠ ಮಾಡುತ್ತಿಲ್ಲ ಎಂದೋ ಅಥವಾ ಏನೋ ಹಿರಿಯರು ಅಥವಾ ಪೋಷಕರು ಕೆಲಸ ಮಾಡುವಾಗ ತೊಂದರೆ ಕೊಡುತ್ತಿದೆ ಎಂದು ಆ ಮಗುವಿನ ಕೈಗೆ ಮೊಬೈಲನ್ನು ಕೊಟ್ಟು ಸಮಾಧಾನ ಪಡಿಸುವರು ಇದರಿಂದಾಗಿ ಆ ಮಗು ತನಗರಿವರಿ ವಿಲ್ಲದೇನೇ ಆ ಮೊಬೈಲಿನ ಗೀಳನ್ನು ಹಚ್ಚಿಕೊಂಡು ಅದು ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಎನ್ನುವಂತೆ ರಗಳೆಯನ್ನ ಕೊಡ್ತಾ ಇರುತ್ತೆ ಇದಕ್ಕೆ ಕಾರಣ ಅವರವರ ಪೋಷಕರೇ ಇದರ ಹೊರತಾಗಿ ಮಕ್ಕಳಿಗೆ ಬೇರೆ ಆಟ ಆಡಲು ಕಲಿಸಿಕೊಡಬೇಕು ಇದು ಪೋಷಕರ ಹೊಣೆಗಾರಿಕೆ ಅದಕ್ಕೆ ಬೇರೆ ಹೊರಾಂಗಣ ಮತ್ತು ಒಳಾಂಗಣ ಆಟಗಳನ್ನು ಆಡುವುದನ್ನು ಕಲಿಸಿಕೊಡಬೇಕು ತಿಳಿಸಿಕೊಡಬೇಕು ಪೋಷಕರು ಜೊತೆಗೆ ಆ ಮಗುವಿನೊಂದಿಗೆ ಆಟವಾಡುತ್ತಾ ಕಲಿಸಿದಲ್ಲಿ ಅದು ತುಂಬ ಉಪಯೋಗಕಾರಿ ಆಗ್ತದೆ ಉದಾಹರಣೆಗೆ ಹೊರಾಂಗಣ ಆಟಗಳಿಂದ ಮಗುವಿನ ದೈಹಿಕ ಸಾಮರ್ಥ್ಯ ಬೆಳೆಯುತ್ತದೆ ಒಳಾಂಗಣ ಆಟಗಳಿಂದ ಮಗುವಿನ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಇಲ್ಲಿ ಹೊರಾಂಗಣ ಆಟಗಳು ಅಂದರೆ ಏನು ಅಂದರೆ ಒಂದು ಕಡೆ ಕುಳಿತುಕೊಳ್ಳದೆ ಕ್ರೀಡಾ ಮೈದಾನದಲ್ಲಿ ಓಡಾಡುತ್ತಾ ಅಡ್ಡಾಡುತ್ತಾ ಕುಳಿತು ಏಳುತ್ತಾ ಆಟಾಡುವಂಥ ಆಟಗಳನ್ನು ಹೊರಾಂಗಣ ಆಟಗಳು ಅಂತ ಹೇಳಿ ನಾವು ಹೆಸರಿಸಬೌದು ಉದಾಹರಣೆಗೆ ನಾವು ಕ್ರಿಕೆಟ್ ಪುಟ್ಬಾಲ್ ವಾಲಿಬಾಲ್ ಖೊ ಖೋ ಇನ್ನೂ ಅನೇಕ ಆಟಗಳನ್ನು ಹೆಸರಿಸಬೌದು ಒಳಾಂಗಣ ಆಟ ಅಂತ ಹೇಳಿದ್ರೆ ಮನೆಯ ಒಳಗಡೆಯೇ ಅಥವಾ ಕೊಠಡಿಯ ಒಳಗಡೆಯೇ ಕುಳಿತುಕೊಂಡು ಬುದ್ಧಿಯನ್ನು ಉಪಯೋಗಿಸಿ ಕುಳಿತುಕೊಂಡು ಆಟವನ್ನು ಆಟ ಆಡುವಂಥದ್ದು ಇವುಗಳನ್ನು ಒಳಾಂಗಣ ಆಟ ಅಂತ ಹೆಸರಿಸ್ಬೌದು ಅವುಗಳು ಯಾವುದಪ್ಪಾ ಅಂತ ಹೇಳಿದ್ರೆ ಪಗಡೆ ಚದುರಂಗ ಕೇರಮ್ ಹಾವು ಏಣಿ ಇತ್ಯಾದಿ ಆಟಗಳು ಇವುಗಳನ್ನು ಒಳಾಂಗಣ ಆಟಗಳು ನಮ್ಮ ಮಕ್ಕಳಿಗೆ ಹೊರಾಂಗಣ ಒಳಾಂಗಣ ಆಟಗಳ ಪರಿಚಯವನ್ನ ಮಾಡಿಕೊಡಬೇಕು ಅದರಲ್ಲೂ ಕೂಡ ಕೆಲವೊಂದು ಗ್ರಾಮೀಣ ಕ್ರೀಡೆಗಳಿದ್ದಾವೆ ಅವು ತನ್ನದೇ ಆದ ಪರಂಪರೆಯಿಂದ ಬೆಳೆದು ಬಂದಿದ್ದಾವೆ ಅಂಥ ಆಟಗಳ ಪರಿಚಯವನ್ನು ಕೂಡ ನಾವು ಮಾಡಿಕೊಡಬೇಕು ಆ ಜಾನಪದ ಆಟಗಳನ್ನು ಉಳಿಸಿಕೊಳ್ಳಲು ಪೋಷಕರು ಸಹಕಾರ ಕೊಡಬೇಕು ಅವುಗಳನ್ನು ತಮ್ಮ ಮಕ್ಕಳಿಗೆ ಆಟ ಆಡಿಸಿ ಸಂತೋಷ ಪಡಬೇಕು ಉದಾಹರಣೆಗೆ ಚಿನ್ನಿಕೋಲು ಗೋಲಿ ಲಗೋರಿ ಹಗ್ಗಜಗ್ಗಾಟ ಕಬಡ್ಡಿ ಖೊ ಖೋ ಇನ್ನೂ ಮುಂತಾದ ಗ್ರಾಮೀಣ ಕ್ರೀಡೆಗಳಿದ್ದಾವೆ ಇವುಗಳನ್ನು ಕೂಡ ಆ ಮಗುವಿಗೆ ತಿಳಿಸಿಕೊಡಬೇಕು ಇದು ನಮ್ಮ ನಿಮ್ಮೆಲ್ಲರ ದೊಡ್ಡವರ ಹೊಣೆಗಾರಿಕೆ ಅಲ್ಲದೇ ಹೊರಾಂಗಣ ಆಟಗಳಿಂದಾಗಿ ಮಕ್ಕಳ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಆ ಮಗುವಿನ ಎತ್ತರ ತೂಕ ಆಕಾರ ಇತ್ಯಾದಿಗಳಲ್ಲಿ ಬದಲಾವಣೆಗೆ ಹೊರಾಂಗಣ ಆಟಗಳು ಸಹಾಯವನ್ನು ಮಾಡುತ್ತವೆ ಒಳಾಂಗಣ ಆಟಗಳು ಆ ಮಗುವಿನ ಚತುರತೆ ಬುದ್ಧಿವಂತಿಕೆ ನೈಜವಾದ ಆಲೋಚನೆ ಇತ್ಯಾದಿಗಳ ಕಡೆ ಗಮನ ಕೊಡುತ್ತದೆ ಹಾಗೂ ಆ ಮಗುವನ್ನು ಚುರುಕುಗೊಳ್ಸುತ್ತದೆ ಈ ಎರಡೂ ರೀತಿಯ ಆಟಗಳನ್ನು ಆಡುವುದನ್ನು ಯಾವ ಮಗು ರೂಢಿಸಿಕೊಳ್ಳುತ್ತದೆಯೋ ಆ ಮಗು ತನಗರಿವಿಲ್ಲದಂತೆಯೇ ದೈಹಿಕ ಮಾನಸಿಕ ಸಾಮ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ತನ್ನ ಪಾಠ ಪ್ರವಚನಗಳಲ್ಲೂ ಕೂಡ ಮುಂದುವರೀತದೆ ಇಲ್ಲಿ ಆ ಮಗು ಚೆನ್ನಾಗಿ ಆಟ ಆಡಿದಾಗ ದೈಹಿಕವಾಗಿ ಅದಕ್ಕೆ ಸಾಮರ್ಥ್ಯ ಬರುವುದರ ಜೊತೆಗೆ ದಣಿವೂ ಕೂಡ ಆಗುತ್ತದೆ ಆ ಸಂದರ್ಭದಲ್ಲಿ ಅದು ಸಕಾಲದಲ್ಲಿ ಹೆಚ್ಚು ಹೆಚ್ಚು ಆಹಾರವನ್ನು ಸೇವಿಸುತ್ತದೆ ಇದರಿಂದ ಆ ಮಗುವಿನ ಜೀರ್ಣಕ್ರಿಯೆ ವೃದ್ಧಿಗೊಳ್ಳುತ್ತದೆ ಹಾಗೂ ದೈಹಿಕವಾಗಿ ಬಲವನ್ನು ಸಂಪಾದಿಸುತ್ತದೆ ನಂತರದಲ್ಲಿ ಅದು ಆಟವನ್ನ ಆಡಿ ಆಡಿ ಅದನ್ನೂ ರೂಢಿಸಿಕೊಳ್ಳುತ್ತದೆ ಜೊತೆಗೆ ಉಳಿದ ಸಮಯದಲ್ಲಿ ಶಾಲೆಯಲ್ಲಿ ಇರತಕ್ಕಂಥ ಪಾಠ ಪ್ರವಚನಗಳನ್ ಪ್ರವಚನಗಳನ್ನು ಕೇಳುವುದನ್ನು ರೂಢಿಸಿಕೊಳ್ಳುತ್ತದೆ ಹಾಗೂ ಮನೆಯವರು ಹೇಳಿದ ಇತರ ಕೆಲಸಗಳನ್ನು ಕೂಡ ಮಾಡುವಂತಹ ಮನೋಭಾವನೆ ಅದರಲ್ಲಿ ಬರುತ್ತದೆ ಹೀಗಾಗಿ ಮಕ್ಕಳ ಜೀವನದಲ್ಲಿ ಆಟಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಅದರಲ್ಲಿ ಇತ್ತೀಚೆಗೆ ಮಕ್ಕಳಲ್ಲಿ ಉಂಟಾದ ಮೊಬೈಲ್ ಗೀಳನ್ನು ಬಿಡಿಸಿ ಅವರಲ್ಲಿ ಹೊರಾಂಗಣ ಒಳಾಂಗಣ ಆಟಗಳನ್ನು ಆಡುವುದನ್ನು ನಾವು ಹೆಚ್ಚು ಹೆಚ್ಚು ಅನುವು ಮಾಡಿಕೊಡಬೇಕು ಆ ಮೂಲಕ ಆ ಮಗುವಿನ ಸಾಮರ್ಥ್ಯ ಬೆಳೆಸಬೇಕು ಎಂಬುದು ನನ್ನ ಹೆಬ್ಬಯಕೆಯಾಗಿದೆ